ಹಲೋ ಹಲೋ ಹಾಂ ನಮಸ್ತೆ ಮಾ ಹಾಂ ಹಾಂ ನಿಮ್ಮ ಹೆಸ್ರು ಹಾಂ ಸರಿ ಸರಿ ಅಮ್ಮ ಹಾಂ ಹಾಂ ಹಾಂ ಹೌದಾ ಈಗ ನಾನು ಹೇಳಿದ ಪ್ರಕಾರ ಪಥ್ಯ ಇದೆಯೇನಮ್ಮ ಬಿಸಿ ಬಿಸಿನೀರು ಕುಡಿತಾ ಇದ್ದೀರಾ ಹಾಂ ಹಾಂ ಹಾಂ ಆಂ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಸರಿ ಅಲ್ಲ ಫುಡ್ ಏನು ತಿಂತಾ ಇದ್ದೀರಮ್ಮ ಪಥ್ಯ ಇರೋದು ಗೊತ್ತಲ್ವ ಏನೇನು ತಿನ್ಬೇಕು ಪುಟ್ಟ ಹೌದಾ ಏನಿರ್ಬೋದಾಗಾದ್ರೆ ಆಗ್ತಿಲ್ವಾ ಇವಾಗ ಬಿಸಿ ಐಟಮ್ ಏನಾದರೂ ಸ್ವಲ್ಪ ಬಿಸಿ ತಿನ್ನು ತಿನ್ನುವಾಗ ಸ್ವಲ್ಪ ಆರಿ ಆರಿದ ಮೇಲೆ ತಿನ್ಬೇಕು ನೀವು ಹಾಂ ಬಿಸಿ ಬಿಸಿಯಾಗಿ ಹಾಗೆ ತಿನ್ಬಾರ್ದು ಒಂದೇ ಸರಿ ಹಾಂ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿ ಟ್ಯಾಬ್ಲೆಟು ಕೊಟ್ಟಿದ್ದಿನಾ ಹಾಂ ಹಾಂ ಹಾಂ ನೀವು ಇನ್ನೂ ಎರಡು ದಿವಸ ಇದನ್ನೇ ಕಂಟಿನ್ಯೂ ಮಾಡಿ ಬರ್ತಾ ಬರ್ತಾ ಇನ್ನೂ ಎರಡು ದಿವಸ ನೋಡಿ ಅಕಸ್ಮಾತ್ ಏನಾನ ಕಮ್ಮಿ ಆಗಿಲ್ಲಾಂದರೆ ಮಾತ್ರ ನಾನು ನಿಮಗೆ ಪ್ಲ್ಯಾನ್ ಹೇಳ್ತೀನಿ ನಿಮಗೆ ಏನ್ಮಾಡ್ಬೇಕು ಅಂತ ಪೆಯ್ನಿದೆಯಾ ಎರಡು ದಿವಸ ನೋಡಿ ಒಂದು ಮೂರು ಎರಡು ಮೂರು ದಿವಸ ಅದನ್ನು ಇವಾಗ ನಾನು ಕೊಟ್ಟಿರೋದನ್ನು ಅದನ್ನೆಲ್ಲ ಖಾಲಿ ಮಾಡಿ ಹಾಂ ಕೊಟ್ಟಿರೋ ಟಾನಿಕು ಎಲ್ಲ ಮದ್ಯ ಮೆಡಿಶನೆಲ್ಲ ಹಾಂ ನೆಕ್ಸ್ಟ್ ಹಾಂ ಹೌದಾ ನೀವು ಸಾಯಂಕಾಲ ಬನ್ನಿ ನಾನು ನಾನು ಆಸ್ಪತ್ರೆನಲ್ಲಿ ಸಾಯಂಕಾಲ ಸಿಕ್ತೀನಿ ಒಂದು ಐದುವರೆಯಂಗೆ ಬನ್ನಿ ಆಫೀಸ್ ಇದು ಆಸ್ಪತ್ರೆ ಹತ್ರ ನಾನು ಮಾತಾಡ್ತೀನಿ ಆಂ ಸರಿಮ್ಮ ಓಕೆ ಹ್ಞೂ ಓಕೆ ಮಾ ಬಾಯ್